ಹತ್ತು ಡಿಶೆಂಬರ್ ಎರಡು ಸಾವಿರದ ಹನ್ನೆರಡು ಇಪ್ಪತ್ತ್ಮೂರು ಜನೆವರಿ ಎರಡು ಸಾವಿರದ ಇಪ್ಪತ್ತು ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಹನ್ನೊಂದು ಮೇ ಎರಡು ಸಾವಿರದ ಎಂಟು ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು